ಹೆಲೋ ನಾನು ಅಭಿಷಾ ಇದು ಸ್ಮಿತಾ ಕ್ಯಾಬಲ್ಲ ನಾನು ಕ್ಯಾಬ್ ಬುಕ್ ಮಾಡಿ ಅರ್ಧ ಗಂಟೆ ಆಯಿತು ಇನ್ನೂ ಕ್ಯಾಬ್ ಬರಲಿಲ್ಲ ಇಷ್ಟು ಹೊತ್ತಿನಿಂದ ಕಾಯ್ತಾಯಿದ್ದೇವೆ ಇಲ್ಲಿ ನಾನು ಆಫೀಸ್ಗೆ ಹೋಗಲು ತುಂಬ ತಡವಾಗಿದೆ ಎಂದು ಕ್ಯಾಬ್ ಬುಕ್ ಮಾಡಿದ್ದು ನೋಡಿದರೆ ನೀವು ಇನ್ನೂ ಕೂಡ ತಡ ಮಾಡುತಿದ್ದೀರಲ್ಲ ಸರ್ ಹೇಗೆ ಸಮಯಕ್ಕೆ ಕೆಲಸಕ್ಕೆ ಹೋಗದಿದ್ದರೆ ನಮಗೆ ಸ್ಯಾ ಸಂಬಳವನ್ನು ಕಡಿಯುತ್ತಾರೆ ಸರ್ ನೀವು ಮೊದಲೇ ಲೇಟಾಗಿದ್ದು ನೀವು ಇನ್ನು ಲೇಟ್ ಮಾಡಿದರೆ ಹೇಗೆ ಸರ್ ನಮ್ಮದು ಆಫೀಸ್ಗೆ ಕರೆಕ್ಟ್ ಟೈಮಲ್ಲಿ ಪಂಚ್ ಮಾಡಬೇಕು ನೀವು ಇಷ್ಟು ಲೇಟ್ ಮಾಡ್ತಿದ್ದರೆ ನಾವು ಹೇಗೆ ಸರ್ ಹೋಗೋದು ಆಫೀಸ್ಗೆ ನಿಮ್ಮ ಕ್ಯಾಬ್ ಬುಕ್ ಯಾವಾಗ ಮಾಡಿದ್ದೇವೆ ಸರ್ ನೀವು ಯಾವಾಗ ಬರೋದಿನ್ನು ನಿಮಗೆ ಎಂತೆಂತ ಹೇಳುವುದು ಸರ್ ನಾವು ನೀವು ಎಷ್ಟು ಗಂಟೆಗೆ ಬರ್ತೀರಂತ ಒಂದು ಹೇಳಿ ಕರೆಕ್ಟ್ ಟೈಮ್ ಅಲ್ಲ ನಾವು ಕ್ಯಾಬ್ ಕ್ಯಾನ್ಸಲ್ ಮಾಡಬೇಕಲ್ಲ ಇನ್ನೊಂದು ಕ್ಯಾಬ್ ಬುಕ್ ಮಾಡಬೇಕಾ ಅದನ್ನಾದರೂ ಮಾಡಬೇಕಲ್ಲ ನಿಮಗೊಂದು ಎಷ್ಟು ಹೊತ್ತು ಅಂತ ಒಂದು ಟೈಮ್ ಸೆನ್ಸ್ ಇಲ್ವ ಸರ್ ಒಂದು ಬರಲಿಕ್ಕೆ ಆಗಲಿಂದ ನಾವು ಕಾಯ್ತಿದ್ದೇವಲ್ಲ ನಿಮಗೆ ಅರ್ಧ ಗಂಟೆ ಆಯಿತು ಕಾಯಲಿಕ್ಕೆ ಶುರು ಮಾಡಿ ಈಗ ನೀವು ಈಗ ಎಲ್ಲಿದ್ದೀರಾ ಹೇಳಿ ಸರ್ ನಾವೊಂದು ಕ್ಯಾಬ್ ಕ್ಯಾನ್ಸಲ್ ಮಾಡ್ತೇವೆ ಇಲ್ಲಾದ್ರೆ ನೀವು ಎಷ್ಟು ಗಂಟೆಗೆ ಬರ್ತೀರಂತ ಒಂದು ಕರೆಕ್ಟ್ ಟೈಮ್ ಆದರೂ ಹೇಳಿ